ಗುಡ್ ಈವ್ನಿಂಗ್ ಸರ್ ಸರ್ ಮೀಶೋಯಿಂದ ಈ ಕಡೆಯಿಂದ ನಾವು ಕಸ್ಟಮರ್ ಸರ್ ಮೊನ್ನೆ ಮ್ ಹೋದ್ ವೀಕಲ್ಲಿ ಒಂದು ಹಾರ್ಡ್ರ್ ಮಾಡಿದ್ದೆ ಸರ್ ಮೀಶೋದಲ್ಲಿ ಹೆಸರು ಹರೀಶ್ ಅಂತೇಳಿ ಸರ್ ಮೂರು ಟಿ ಶರ್ಟ್ ಬುಕ್ ಮಾಡಿದೆನೆ ಇನ್ನು ಬಂದಿಲ್ಲ ಸರ್ ಅದು ಡೆಲಿವರಿ ಇವತ್ತು ತೋರಿಸಿತ್ತು ಡೆಲಿವರಿ ಡೇಟೂ ಒಂಬತ್ತು ಇತ್ತು ಸರ್ ಒಂಬತ್ತು ಹತ್ತು ಒಂಬತ್ತು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದು ಅಂತ

ಹಾಂ ಹರೀಶ್ ಅಂತೇಳಿ ಹಾಂ ಅದೇ ಡೆಲಿವರಿ ಮಾಡಿದ್ದು ಇನ್ನು ಬಂದಿಲ್ಲಲ್ಲ ಕೊರಿಯರ್ ಅದಕ್ಕೆ ಕೇಳಿದೆ ಸರ್ ಫೋನ್ ಮಾಡಿ ಹೌದಾ ಸರ್ ತುಂಬ ಬೇಗ ಬಂದಿದ್ದರೆ ಒಂದು ಸ್ವಲ್ ಸ್ವಲ್ಪ ಈ ಈ ಚೆನ್ನಾಗಿ ಆಗಿರೋದು ಸರ್ ನಾಳೆ ಹೌದ ಸರ್ ಹೌದಾ ಸರ್ ಹಾಂ ಇನ್ನು ಎಷ್ಟು ದಿವಸ ಆಗ್ಬೋದು ಸರ್

ಹೌದಾ ಸರ್ ಸರ್ ಅಡ್ರೆಸ್ಸೆಲ್ಲ ಕರೆಕ್ಟಾಗಿ ಇದ್ಯಾ ನೋಡಿ ಸರ್ ಒಂದು ನಿಮ್ಷ ಒಂದು ಸಲ ಚಕ್ ಮಾಡಿ ಸರ್ ಹಾಂ ಹರೀಶ್ ಕೆ ಎನ್ ಅಂತ ಹೇಳ್ಬಿಟ್ಟಿ ಹಾಂ ಹಾಂ ನೀಲಕಂಠೇಶ್ವರ ದೇವಸ್ಥಾನ ಕಾಲೋನಿ ರೈಲ್ವೆ ಟೇಶನ್ ಹಿಂಬಾಗ ರಂಗ್ನಾಥ ರಂಗನಾಥ ರಂಗನಾಥ ಹಾರ್ಡ್ವೇರ್ ಹಿಂಬಾಗ ಬಿ ಸಿ ಎಮ್ ಆಸ್ಟೆಲ್ ಹದಿನೆಂಟು ಹದಿನೇಳು ಚಿತ್ರ ಚಿತ್ರದುರ್ಗ ಸರ್ ಹಾಂ ಹಾಂ ಹೇಳಿ ಸರ್

ಹೌದಾ ಸರ್ ಕಾಸ್ಟ್ ಎಷ್ಟಿದೆ ಸರ್ ಹೌದ ಸರ್ ಓಕೆ ಸರ್ ಓಕೆ ಓಕೆ ಸ್ವಲ್ಪ ಬೇಗ ಬೇಗ ಬೇಗ ಸ್ವಲ್ಪ ಎಲ್ಪ್ ಆಗಿತ್ತು ಮತ್ತೆ ತಂದಿದ್ದರೆ ಚೆನ್ನಾಗಿರತ್ ಸರ್ ಡೆಲಿವರಿ ಮಾಡಿದರೆ ಹ್ಞೂ ಓಕೆ ಸರ್ ಸರಿ ಓಕೆ ಸರ್